ಹಾಂ ನಮಸ್ತೆ ರೀ ಬರ್ರಿ ಬರ್ರಿ ಕೂಡಿರಿ ತೊಗೊರ್ರಿ ಮೇಡಮ್ ಏಟು ಬೇಕಾಗಿತ್ತುರಿ ಮೇಡಮ್ ನಿಮ್ಗೆ ಹ್ಞೂ ಹ್ಞೂ ಹ್ಞೂ ಹಾಂ ಐತೆರಿ ಹಾಂ ರೀ ತೋರಸ್ತಿವಿ ಯಾಕೆ ತೋರ್ಸಲೆವು ಕೂರ್ರೀ ಮೇಡಮ್ ನಿಮ್ಗೆ ಚಾಯ್ ತರಿಸ್ಲಿ ಹಾಲು ತರಿಸ್ಲಿ ಏನು ತರಿಸ್ಲಿ ರೀ ಹಾಂ ಆಯ್ತಾಯ್ತು ಅವು ಮಾಡಲ್ಲಗಿ ಇಲ್ಲಿ ನೋಡಿರಿಕ್ಕ ಈಸು ಡಿಸೈನ್ಸವ ನಮ್ಮಲ್ಲಿ ನೀವು ಯಾವ್ದು ತೆಗ್ದು ತೋರ್ಸಂತೀರ ಅದು ತೆಗ್ದು ತೋರ್ಸ್ತಿನಿ ಮ್ಯಾಲೆ ಕಾಣತವಲ್ಲ ಗ್ಲಾಸ್ನಾಗೆ ಹಚ್ಚಿನದು ಓಟು ಟೈಪ್ಸವೆ ನೋಡಿರಿ ನಮ್ಮಲ್ಲಿ ಹಾಂ ಇಕೋ ತೊಗೊರಿಕ್ಕ ಇದೆ ಯಾವುದು ಹಾಂ ಇದು ತೊಗೊರಿಕ್ಕ ಇದ್ರಗೆ ನೋಡಿರಿ ಬರೀ ಕಂಡಿಯದ ಚೈನಿಂದು ಇದರಾಗ ಪೆಟಲ್ಸಿದು ಇದೊಂದು ಬರ್ತದೆರಿ ಮತ್ತು ಹಿಂಗೆ ಇದು ಲೀಫಿದು ಇದೊಂದು ಬರ್ತದೆ ಇದ್ರ ಮ್ಯಾಲೆ ಬರ್ತದೆ ಯಾವುದಂತಿರಿ ಹಾಂ ಇಕೋ ಇದು ನೋಡಿರಿ ಇಕೋ ಲೀಫಿದಿಂದರದ ಇದ್ರ ಸೇಮ್ ಇದ್ರ ಪ್ಯಾಟರ್ನ್ದಗೆ ಇನ್ನೊಂದು ಬರ್ತದೆ ಹಾಂ ಐತೆರಿ ಮೇಡಮ್ ನೀವು ಎಂತದ್ ಅಂತೀರಿ ಅಂತದ್ರಿ ನೀವು ಮಾಡ್ಸ್ಕುಡಂದ್ರ ಮಾಡ್ಸಿಕುಡ್ತೆವ್ರಿ ರೆಡಿಮೇಟ್ ಇದ್ರಿಂದು ಬೇಕಂದ್ರೆ ಇಂಥದೇ ಕೊಡ್ತೆವ್ರಿ ಹಾಂ ಹಾಂ ರೀ ಅಕ್ಕ ಇದು ಅದದ ನೋಡಿರಿ ಮ್ಯಾಲೆ ಪ್ಲೈನ್ ಚೈನ್ ಬರ್ತದೆ ಕೆಳಗೆ ಬಂದು ಒಂದು ಮುತ್ತು ಹಚ್ಚಿದ್ದು ಒಂದು ಇದು ಬರ್ತದೆರಿ ಒಂದು ಡಿಸೈನ್ ಬರ್ತದೆ ಹೂವು ಬರ್ತದೆ ಅದ್ರೊಳಗೆ ಮುತ್ತೆಲ್ಲ ಹಚ್ಚಿಂದಿರ್ತವೆರಿ ಇಲ್ಲ ರೀ ಇಲ್ಲ ರೀ ನಮ್ಮಲ್ ಪ್ಯೂರ್ ಕೊಡ್ತೆವ್ರಿ ನಾವು ಗೋಲ್ಡು ಮಿಕ್ಸ್ ಏನು ಭಿ ಇರಲ್ಲದು ಹಾಂ ರೀ ಇರ್ತದೆರಿ ಹಾಂ ಅದೇರಿಕ್ಕ ಯಾಕಿಲ್ಲ ನೀವು ಖಾಲಿ ಹೆಸ್ರು ಹೇಳ್ತಾ ಹೋಗಿರಿ ನಾ ಎಲ್ಲ ತೋರಿಸ್ತಾ ಇರ್ತೆಕ್ಕ ಈಗ ಸದ್ಯಕ್ಕೆ ನಿಮ್ಮಲ್ ಮುಂದಿಕ್ಕೀನಲ್ಲ ಅದೇರೀಕ್ಕ ಇಲ್ಲ ಅವು ನೋಡಿರಿ ತರೊಬಟ್ಟವು ಬೇರೆ ಬೇರೆ ಡಿಸೈನ್ಸ್ ಥರ ಎಲ್ಲಿನದು ಇಷ್ಟು ಅವೆ ನೋಡಿರಿ ಮೇಡಮ್ ನೀವು ಇಷ್ಟು ನೋಡಿಕೊಳ್ಳಿ ನಾವು ಹೊಸ ಹೊಸ ಡಿಸೈನ್ಸ್ ತರ್ಸಿದೇವೆ ತಂದು ತೋರಿಸ್ತಾರೆ ಯಾವುದಕ್ಕ ನಿಮಗೆ ಹಾಂ ಇದು ಸರ ಬೇಕಾದ್ರೆಕ ನೆಕ್ಲೆಸಿತ್ತುರಿ ನೆಕ್ ಮೇಲ್ ಡಿಸೈನ್ಸ್ ಬೇಕಲತ್ತಿರಿ ಇವೆಲ್ಲ ನೋಡಿರಿ ಇದಕ್ಕೆ ಬಿಟ್ಟು ಭಿ ನಿಮಗೆ ಮತ್ತು ಏನಾರು ಬೇಕಂದ್ರೆ ಹೇಳಿರಿ ಇತ್ತೀಚಿಗೆ ಮಕ್ಕಳಿಗೆಲ್ಲಾ ಉಂಗುರ ಮಾಡಸ್ತಾರೆ ರೀ ಅವು ಕೊಳ್ಳಾಗೆ ಹಾಕದು ಕಾಲಗೆ ಹಾಕೋದು ಮತ್ತೆಲ್ಲ ಟೊಂಕಿಗೆಲ್ಲ ಕಟ್ಟೋದೆಲ್ಲ ಬಂಗಾರದ್ದೇ ಮಾಡ್ಸಿರ್ತಾರೆ ನಿಮ್ಗೆ ಅವು ಭಿ ಡಿಸೈನ್ಸ್ ಬೇಕಂದ್ರೆ ಎಲ್ಲ ಕೇಳಿರಿ ಎಲ್ಲ ಕೊಡ್ತಿವಿರಿ ನಾವು ನಮ್ಮಲ್ಲಿ ಎಲ್ಲ ವೆರೈಟಿ ಅವೆ ನೀವು ಮೇಡಮ್ ನೋಡಿರಿಕ ನೀವು ಭರೋಸ ಮಾಡಿ ಅಲ್ಲಿಂದಿಲ್ಲಿಗೆ ಬಂದೀರಿ ಹೆಚ್ಚು ಆದರು ಭಿ ನಾವು ಅದರು ಅಲ್ಲಿ ರೊಕ್ಕ ತೋಡೆ ನಿಂದ್ರತಿವಿ ರೊಕ್ಕ ಕೊಡ್ಲಕ್ಕ ವೇಯ್ಟ್ ಮಾಡ್ತೆವು ಹಂಗೇನಿಲ್ಲ ತೊಗೊರಿ ನೀವು ಎಷ್ಟು ಬೇಕೋ ಅಷ್ಟು ತೊಗೊರಿ ಹಬ್ಬದ ಟೈಮಿಗೆ ಬಂದೀರಿ ನಿಮ್ಗೆ ವಾಪಸ್ ಕಳ್ಸ್ಲಕ್ಕೆ ನಂಗೆ ಮನಸಿಲ್ಲ ತೊಗೊರಿ ಐದು ಸಾವಿರ ಬೇಕಾರೆ ತೊಗೊರಿ ಯಾವ್ದು ಕೊಡಂತಿರಿ ಹೇಳಿರಿ ಮೇಡಮ್ ನಾವದು ಕೊಡ್ತೀವಂತು ಆಯಿತರೀ ನೋಡಿರಿ ತಿರ್ಗಿ ನೋಡಿರಿ ನಮ್ಮಲ್ಲಿ ಏನು ಭಿ ಡೌಟ್ ಮಾಡಂಗಿಲ್ಲರಿ ಎಲ್ಲ ನಾವು ಪ್ಯೂರ್ ಕೊಡ್ತೆವು ಹಾಂ ರೀ ಐತೆರಿ ಹಾಂ ಓಕೆ ರೀ ಐತೆರಿ ಮೇಡಮ್ ನೀವು ಯಾವ್ದು ಬೇಕಾದರು ಕೈ ಈ ಕಡೆ ಸಾಲಿನಾಗೆ ತೋರಿಸ್ತಾ ಇದ್ದೆ ನಿಮಗೆ ಹಾಂ ರೀ ನೋಡಿರಿಕ ಪ್ಯಾಕ್ ಮಾಡಂತಿರೇನುರಿ ಹಾಂ ರೀ ಆಯ್ತು ರೀ ಮತ್ತೇನಾರು ಬೇಕಂದ್ರೆ ಹೇಳಿರಿ ಮೇಡಮ್ ನಿಮಗೆ ಎಷ್ಟು ಅಂದ್ರೆ ಅಷ್ಟು ಇದ್ರೊಳಗೆ ಜಲ್ದಿ ಅಂದರೆ ಅಷ್ಟು ಜಲ್ದಿ ಕೊಟ್ಟಕ್ತೆವೆ ನಾವು ಅದೇರಿ ಅದಕ್ಕೆ ಹೇಳಿದ್ದು ಆಯ್ತು ತೊಗೊರಿ ಮೇಡಮ್ ಮತ್ತು ಇದು ಕಳಿಸ್ತೆವು ಕಡೆ ಇದ್ರ ಜೊತೆ ಒಂದು ಗಿಫ್ಟ್ ಪ್ಯಾಕ್ಸ್ ಭಿ ಅದೆನ ತರಿಸ್ತೆವು ಹುಡ್ಗನ್ ಕೈಯಲ್ಲಿ ಆಯ್ತದ ಕೊಡ್ರಿ ನೀವು ಹಾಂ ರೀ